ಅಲೋ ಈಗ ನೀರು ಬತ್ತಾ ಓಯ್ ಒಳ್ಳೆಯ ನೀರು ಬತ್ತೈಯ್ತಲ್ಲ ಈಗ ಏಳುವರೇಲಿ ಚೆನ್ನಾಗ್ ತೆರ್ದಿದ್ದಾರೆ ನೀರು ಆ ನೀರು ಒಳ್ಳೆಯ ಚೆನ್ನಾಗಿತ್ತು ತಿರ್ಗಿ ನಿಲ್ಸಿ ಬಿಟ್ಟಾ ತಿರ್ಗಿ ಒಂಬತ್ತುವರೆ ತಿರ್ಗಿ ಸ್ಟಾಟ್ ಮಾಡಿದ ಒಂಬತ್ತುವರೆಲಿ ಸ್ಟಾಟ್ ಮಾಡಿಬಿಟ್ಟು ಅದು ಒಂಥರಾ ಕೆಮ್ಮಣ್ಣು ನೀರು ರೀತಿ ಬರ್ತಿತ್ತು ಅಂದ್ರೆ ಆ ನೀರು ಪರವಾಗಿಲ್ಲ ಅಡುಗೆಗೆ ಮಾತ್ರ ಒಳ್ಳೆಯ ಪಸ್ಟ್ಕ್ಲಾ ನೀರನ್ನು ಏಳುವರೆಲಿ ಬಂದಾಗ ಮಾತ್ರ ಹಿಡ್ಕೊಳಿ ತಿರ್ಗಿ ಎರಡು ಗಂಟೆಲಿ ಬಂದಾಗ ಹಿಡ್ಕೊಬೇಡಿ ಒಂಬತ್ತು ಗಂಟೆಲಿ ಬಂದದ್ದು ಹಿಡ್ಕೊಬೇಡಿ ತಿರ್ಗಿ ಸಾಯಂಕಾಲ ಏಳು ಗಂಟೆ ಆರು ಗಂಟೆ ಹೊತ್ತಲ್ ಬಂದದ್ದು ಅದು ಸ್ವಲ್ಪ ಚೆನಾಗಿರ್ತದೆ ತಿರ್ಗಿ ಐದುವರೆಲ್ಲಿಗೆ ಬಂದ ನೀರನ್ನು ಅದನ್ನು ವೈಟಾಗಿ ಚೆನ್ನಾಗೆ ಬಂದಾಗ ಒಂದು ಬಟ್ಟೆ ತಕೊಂಡು ಸೋಸಿಕೊಂಡು ಆಗ ಪಾತ್ರೆಗೆ ಹಿಡ್ಕೊಳಿ ಈಗ ನಿಮ್ಮನ್ನು ಕೇಳ್ತಾ ಇದ್ದೇನೆ ನಾನು ಹೇಳಿ ಹೇಳಿ ಸಾಕಾಯಿತು ನೀವು ಜಲ್ದಿ ಹಿಡ್ಕೊಬೇಕು ನೀರನ್ನು ಎ ಏನಕ್ಕಂತ ಅಂದ ಅಂದರೆ ಹುಳ ಪಳ ಪತ್ತೆ ಗಲೀಜು ಸೊಳ್ಳೆ ಎಲ್ಲ ಬರ್ತದೆ ಅದಕ್ಕೋಸ್ಕರ ನಾನು ಒಳ್ಳೆಯ ನೀರು ಹಿಡ್ಕೊಳಿ ಏಳುವರೆಗೆ ಬತ್ತದೆ ಅಂತ ನಾನು ಬಡ್ಕೊಂಡು ಬಡ್ಕೊಂಡು ಸಾಕಾಯ್ತನ್ನಿ ಅದಕ್ಕೋಸ್ಕರ ನಿಮಗೆ ಒಳ್ಳೆಯ ನೀರು ಹಿಡ್ಕೊಳಿ ಅಂತ ಕೇಳ್ತಾ ಇದ್ದೀನಿ ಆ ನೀರು ಬಿಟ್ಟರೆ ಇನ್ನೂ ಆ ಕಚಡ ನೀರೆಲ್ಲ ಬರುತ್ತೆ ಅದು ಬೇಡ ಈ ಸೊಳ್ಳೆ ಬರ್ದಿರ ನೀರು ಹಿಡ್ಕೊಳಿ ಅಂತ ಕೇಳ್ತೀನಿ ನೀನು ಬರೀ ಎಲ್ಲ ಕೇಳಿಸ್ಕೋತಿರ ಆದರೆ ನಾವೆಲ್ಲ ನೀರು ಹಿಡ್ಕೊಳೊದು ಗೊತ್ತು ನಿಮಗೆ ಏಕಂತಂದ್ರೆ ಸುಮ್ಮನಿದ್ಬಿಡಿ ನಾವು ಹೇಳಿ ಹೇಳಿ ಸಾಕಾಯಿತು ನಿಮ್ಗೆ ಒಳ್ಳೆಯ ನೀರು ಏಳುವರೆಗೆ ಬತ್ತದೆ ತಿರ್ಗಿ ಒಂಬತ್ತುವರೆಗೆ ಬತ್ತದೆ ತಿರ್ಗಿ ಎರಡು ಗಂಟೆಗೆ ಬತ್ತದೆ ತಿರ್ಗಿ ಒಂದು ಗಂಟೆಗೆ ಬತ್ತದೆ ಅದು ಜ್ಞಾಪಕ ಇಟ್ಕೋಳಿ ಅಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ನಿಮಗೆ ಹೇಳಿ ಹೇಳಿ ಸಾಕಾಯ್ತದೆ ಅದಕ್ಕೋಸ್ಕರ ಒಳ್ಳೆಯ ನೀರು ತಗೋಳಿ ಅಯ್ಯೋ ಒಳ್ಳೆಯ ನೀರಲ್ಲಿ ಅದೇ ಅಡುಗೆ ಆಯ್ತದೆ ಇಲ್ವಾ ಅಂತ ನೀವು ಕೇಳ್ತೀರ ಒಳ್ಳೆಯ ಅಡುಗೆ ಅಲ್ಲಮ್ಮ ನೀರು ಕ್ಲೀನಾಗಿದ್ದರೆ ಎಲ್ಲ ಕುಡಿಯೋಕ್ಕು ಚೆನಾಗಿರ್ತದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಅದ್ಕೆ ನಾನು ಹೇಳ್ತಾ ಇದ್ದೇನೆ ಹುಡುಗ್ರಿಗೂ ಮಕ್ಕಳಿಗೆಲ್ಲ ಅಲ್ಲಿ ಫಿಲ್ಟ್ರ್ ನೀರು ಬೇಡಿ ಅದಕ್ಕೆ ನಲ್ಲಿ ನೀರನ್ನು ಉಪಯೋಗ್ಸಿ ಅಂತ ನಾನು ಹೇಳ್ತಾ ಇರೋದು ಆ ಫಿಲ್ಟ್ರಲ್ಲಿ ತರಿಸೋದು ಕುಡಿಯೋದು ತಿರ್ಗಿ ಬಾಟ್ಲಲ್ಲಿ ಮಡ್ಗೋದು ಕುಡಿಯೋದು ಅದೆಲ್ಲ ಚೆನ್ನಾಗಿಲ್ಲ ಏಳುವರೆಗೆ ಬಂದದ್ದೆ ಕಂಟಿನ್ಯು ಮಾಡಿ ತಿರ್ಗಿ ಎರಡುವರೆಲಿ ಬಂದು ಬಂದಾಗ ಕಂಟಿನ್ಯು ಮಾಡಿ ತಿರ್ಗಿ ಆಮೇಲೆ ಬೇಡ ಅಂತ ಹೇಳಿದ್ರೂ ನೀವು ತಲೆ ಕೆಡ್ಸಿ ಸಾಕು ಇಷ್ಟೇ ಬೇಡ ನೀರು ಎಷ್ಟು ಉಪಯೋಗಾಗುತ್ತೆ ಅಯ್ಯೋ ಆ ಪಾತ್ರೆ ತುಂಬಬೇಕು ಈ ಪಾತ್ರೆ ತುಂಬಬೇಕು ಕರೆ ತುಂಬಬೇಕು ತಿರ್ಗಿ ಬೂಚಿ ತುಂಬಬೇಕು ತಿರ್ಗಿ ಬೇರೇನೂ ಅದು ತೊಳಿಬೇಕು ಗಾಡಿ ತೊಳಿಬೇಕು ಅಂತ ಅಂದ್ಬಿಟ್ಟು ಯಾವ ಯಾವ ಎಲ್ಲ ಕೈ ಹಾಕದ್ರು ನೀರು ಚೆನ್ನಾಗ್ ಬರ್ತದೆ ಕೆಲವೊಂದು ಕೈಯಲ್ ಇರಬೇಕು ಅಂದರೆ ಒಳ್ಳೆಯ ನೀರನ್ನು ತಗೋಬೇಕು ನೀವು ಅಂತ ನಾನು ಕೇಳುತ್ತಿದ್ದೇನೆ ಆದರೆ ಈಗ ಬೇಕಾಗಿರೋದು ನೀರು ಏಳುವರೆ ನೀರು ಎರಡು ಗಂಟೆ ನೀರು ಚೆನ್ನಾಗಿರುತ್ತೆ ಆದರೆ ನೀವು ಉಪ್ಯೋಗ್ಸಿಕೊಳ್ಳೋಕೆ ಆಮೇಲ್ ತಿರ್ಗಿ ಎರಡುವರೆಗೆ ಬರ್ತದೆ ತಿರ್ಗಿ ಎಂಟು ಗಂಟೆಗೆ ತಿರ್ಗಿ ಒಂಬತ್ತುವರೆ ಮೇಲೆ ಬಿಡು ಬಿಟ್ಟಾಗ ಹಿಡ್ಕೊಳಿ ಅಂತ ನಾನು ಕೇಳ್ತಿದೀನಿ ಅಷ್ಟೇ ಸರ್ ಇನ್ನೇನ್